ಆನ್ಲೈನ್ದಾಗ ನಾವು ಬುಕ್ ಮಾಡಿ ಹಬ್ಬದ ಸಲುವಾಗಿ ಬಟ್ಟೆ ತರ್ಸ್ಕೊಂದಿವ್ರಿ ಆ ಬಟ್ಟೆನು ಒಳ್ಳೆದವು ಮಸ್ತ್ ಅವು ರೀ ಚಂದ ಇದ್ದವು ಅದಕ್ಕೆ ನಾನು ಏನು ಮಾಡಿದೆ ಅದು ಪಾರ್ಸೆಲ್ ಅದು ಬಿಚ್ಚಿ ಹೈಕೊಂಡ ಹೈಕೊಂಡ ಯಾಕಂದರೆ ಅವು ಅಲ್ಲಿಂದ ಒಂದೊಂದು ಸಾರಿ ಅವು ಟೈಟ್ ಆಯ್ತವ ಇಲ್ಲ ಲೂಸ್ ಆಯ್ತವ ಅಂತಂದ್ರೆ ನಾನು ಏನು ಮಾಡಿದೆ ಅಂದರೆ ಹೈಕೊಂಡ ನೋಡಿ ಒಗಿಲಕ ಹಾಕಿದ್ರಿ ಆವಾಗ ಇಲ್ಲಾಕ್ ಅದು ಹೊಲ್ಗೆ ಪಿಲ್ಗೆ ಅವು ಒಂದೊಂದು ಸೈಡು ಬಿಚ್ಚಿಲ್ಲಾತು ಅವು ಹೆಂಗೆ ಹೊಲ್ದಾವೇನೊ ಅವು ರೆಡಿಮೇಡ್ ಅಂದ ತಕ್ಷಣ ಅವು ದುನಿಯದ ಅರವಿ ಇರುತ್ತಾವೋ ಯಾವುದೋ ದಾರ ಹಾಕೊಂಡು ಹೊಲಿತವ ನಾವು ಒಂದು ಅಪ್ಲೆ ನೋಡಕ್ಕೆ ಚಂದ ಕಾಣಸ್ಯಾವ ಅಂತ ತಕೊಂಬಟ್ಟಿಕೆ ಹಿಂಗಾಗ್ಯಾದ ನಮಗೆ ಅವೆಲ್ಲ ಹೊಲಿಗೆ ಬಿಚ್ಚೋದು ಮನೆಗ ಎಲ್ಲರೂ ಬೈಲತ್ತಿವು ಎಂಥ ಪರಿ ತಕ್ಕೊಂಡಿ ಏನು ಅದ್ರು ತಕೊಂಬಲ್ಲೆ ಮಕ್ಕಳಿಗೂ ತರಿಸಿದೆ ಮಕ್ಕಳಿಗೂ ತರಿಸಿದೆ ನಮ್ಮ ಸರನೆ ಅವರನ್ನು ನಮ್ಮ ಮಕ್ಳಿಗೆ ಅವು ಹಾಯ್ಕೊಂಡಾವ ಹಾಯ್ಕೊಂಡು ಮತ್ತು ಒಗಿಲಿಕ್ಕೆ ಹಾಕ್ಯಾರಂದ್ರು ನಮ್ಮ ಜನ ಒಗಿಲಿಕ್ಕೆ ಹಾಕೊದೊಂದು ಆದ ಮೇಲೆ ಹಾಯ್ಕೊಂಡು ನೋಡಿ ಹೊಲಿಗೆ ಬಿಚ್ತು ನನಗೆ ಏನು ಬೈಲತ್ತವ ಮಕ್ಕಳು ನೀನು ಏನು ನೋಡ್ತಿ ಏನಿಲ್ಲ ಚಂದ ಕಾನ್ಸಣ ಬೈನಿ ತೆಗಿಯೊಣ ತಕೊಂಬಂದೆ ಮಾಡ್ತಿ ನೋಡಬೇಕು ಯಾರೆಲ್ಲ ತಗೊಂದರ ಯಾರು ಇಲ್ಲ ಯಾರೂರ ಚಂದಾವ ಇಲ್ಲ ಹಂಗೆ ನೋಡಿ ತರಿಸ್ಬೇಕು ಈಗ ನೋಡಿ ಎಷ್ಟು ಲಾಸ್ ಆಗ್ಲತ್ತದ ಈಗ ಹಬ್ಬ ಬಂದದ ಹಬ್ದಾಗ ಇಂಥವೆಲ್ಲ ನೀವು ಲಾಸ್ ಮಾಡಿಕೊಂಡ್ರೆ ಹೆಂಗೆ ಅಂತ ಮಕ್ಕಳು ಹೇಳೋದು ಆ ಮಕ್ಕಳು ಹೇಳೋದೆ ಮನೇಲಿ ನಮ್ಮ ಹೆಂಡತಿ ನಿನ್ನ ದಂಧೇನೆ ಇಂಥವು ಎಲ್ಲ ಹಾಳು ಮಾಡೋವು ನೋಡಿ ಕಾಣಿ ತರ್ಸಲ್ರಿ ನೋಡಿ ನೀವು ಒಬ್ಬಂದರ ತರ್ಸ್ಕೊಂಡ್ರ ಚಂದ ಇಟ್ಟು ಅದು ಬಿಟ್ಟು ಮತ್ತೆ ಮಕ್ಕಳಿಗೂ ತರಿಸಿ ಆ ಮಕ್ಳದು ಹಾಳು ಮಾಡಿ ಹಾಕಿರಿ ಎಲ್ಲೂ ದುಕಾನ್ದಾಗ ಏನೂ ಸಿಕ್ತಿಲ್ಲ ಒಟ್ಟಾಗಿ ಖರ್ಚು ಮಾಡಿ ತರ್ಸಕೊಳ್ಳಾಕ ಇಲ್ಲೇ ದುಕಾನ್ದಾಗ ಹೊಯ್ ಭೀ ತಕೊಂಡ್ರ ರೊಕ್ಕ ಆಯ್ತದ ಅಲ್ಲಿಂದರ ಸಸ್ತಾ ಆಯ್ತದ ಅಂತ ಹೇಳಿ ನಾನು ಹೆಂಗೆ ಐಡಿಯಾ ಮಾಡಿದೆ ಆ ಒಂದು ದುಡ್ಡಿನ ನೋಡಕ್ಕೆ ಹೋಗಿ ಮೂರು ಸರಿ ನೋಡಕ್ಕೆ ಹೋಗಿ ನೂರು ರೂಪಾಯಲ್ಲಿ ಘಾಟ ಮಾಡ್ಕೊಂಡೆ ನೋಡಿ ನನ್ನ ಮನೆಗ ಬಯ್ಯಿ ಬಯ್ಯಿ ಬೈಲತ್ರು ನನಗೆ ತಲೆ ಸಿಡಿದು ಹೋಯ್ತು ಬೈಸ್ಕೊಂಬದು ಇವ್ನು ಹೀಗೆಲ್ಲ ದಂಧೆ ಮಾಡಿದ್ರು ಅಂತ ಬಿತ್ತಲ್ಲ ಆನ್ಲೈನ್ ತರ್ಸ್ಕೊಂಡ ಮಂದಿ ತರ್ಸ್ಕೊತಾರೆ ಅಂತ ಹೇಳಿ ನಾನು ಏನು ಮಾಡಿದೆ ಅಂದರೆ ನಾನು ಭೀ ತರ್ಸ್ಕೊಂಡ್ರೆ ನನಗೆ ಹಿಂಗೆ ದೋಖಾ ಆಯಿತು ಅದಕ್ಕೆ ಈಗ ನಮ್ಮನ್ನು ನಾವು ಇಂಥ ಅರವಿ ತರಿಸ್ಕೊಬಾರ್ದು ಅಂತ ಈಗ ನಮ್ಗೆ ಪಶ್ಚಾತಾಪ ಆಗ್ತಾವ ಅದಕ್ಕೆ ಆನ್ಲೈನ್ದಾಗ ಬೇಕಾದರೆ ಎಲ್ಲೋ ಶಾಪ್ನಾಗ ತಗೊಂಡು ಹೊಲಿಸ್ಕೊತಾರೆ ಇದು ಕಿರಿಕಿರಿ ತಾಳರೇ ಅನ್ಬಿಡ್ತಾಳರಿ ನಮಗಿದು ಕಿರಿಕಿರಿ ನಮ್ಗೆ ಇದು ಸಾಕೈತು ನಾನು ಇನ್ನು ತರಲಿನ್ನಾಯ್ತು